ನಾನು ಆಡ್ರ್ ಮಾಡಿದ ಮೊದಲ ವಸ್ತು ಅಂದರೆ ಕೊಳಲು ನನಗೆ ಕೊಳಲು ಕಲಿಬೇಕಂತ ತುಂಬ ಆಸೆಯಿತ್ತು ಅದಕ್ಕೇನು ಮಾಡಿದೆ ಅಮೆಝಾನಿಗೆ ಹೋದೆ ಸರ್ಚ್ ಮಾಡಲಿಕ್ಕೆ ಸ್ಟಾಟ್ ಮಾಡಿದೆ ಕೊಳಲಲ್ಲಿ ತುಂಬ ಕಂಪೆನಿಯ ಕೊಳಲಿತ್ತು ಅದ್ರಲ್ಲು ತುಂಬ ಕಂಪೆನೀಸಲ್ಲಿಯು ಸಿ ಶಾರ್ಪ್ ಆಗಲಿ ಅದರ ಪಿಚ್ಚಸ್ ಇರುತ್ತೆ ಅಂದರೆ ಅದಕ್ಕೆ ಒಂದೊಂದು ಒಂದೊಂದು ಒಬ್ಬೊಬ್ರ ರಾಗಕ್ಕೆ ಒಂದೊಂದು ಹಾಗಿರುತ್ತೆ ಸಿ ಶಾರ್ಪ್ ಜಿ ಶಾರ್ಪ್ ಎಫ್ ಶಾರ್ಪ್ ಹಾಗೇ ಡಿಫ್ರೆಂಟ್ ಕೊಳಲಿತ್ತು ಕೆಲವು ಹೈ ರೇಟಿಂದಿತ್ತು ಕೆಲವು ಕಮ್ಮಿ ರೇಟಿಂದಿತ್ತು ಇದರಲ್ಲಿ ಕಂಪೆನಿ ಸರ್ಚ್ ಮಾಡ್ತಾಯಿದ್ದೆ ಹಾಗೇ ನನ್ನ ಫ್ರೆಂಡ್ಸಿಗೆ ರಿವ್ಯೂ ಕೇಳಿದೆ ಹೇಗೆ ಯಾವುದು ಒಳ್ಳೆಯದುಂಟು ಯಾವ್ದು ಒಳ್ಳೆಯದಿಲ್ಲ ಅಂತ ಅವನು ಅವನು ಫ್ಲೂಟ್ ಆಡ್ರ್ ಮಾಡಿದ್ದಾನೆ ಸೊ ಅವ್ನು ನನಗೆ ಸಜೆಶ್ಟ್ ಮಾಡಿದ್ದ ಶಿವಾಸ್ ಫ್ಲೂಟಿಂದ ಒಂದು ಫ್ಲೂಟ್ ತಗೋ ಅಂತ ನಾನೇನು ಮಾಡಿದೆ ಸ್ಟಾಟಿಂಗಿಗೆ ಸಿ ಶಾರ್ಪದ್ದಿರಲಿ ಅಂತ ಶಿವಾಸ್ ಫ್ಲೂಟ್ ಇವ್ರ ಕಡೆಯಿಂದ ಒಂದು ಕೊಳಲನ್ನು ಆಡ್ರ್ ಮಾಡಿದ್ದೆ ಸಿ ಶಾರ್ಪ್ ಕೊಳಲು ಆ ಕೊಳಲು ಭಾರಿ ಚೆಂದ ಇತ್ತು ನುಡಿಸಲಿಕ್ಕೆ ಒಂದೆರಡು ಮೂರು ಬಾರಿ ಟ್ರೈ ಮಾಡಿದ್ದೇನೆ ಆರ್ಡರ್ ಪ್ಯಾಕಿಂಗಿಂದ ಹಿಡಿದು ಆ ಮಾಹಿತಿಯವರೆಗೆ ಎಲ್ಲ ಕರೆಕ್ಟಿತ್ತು ಅದರ ಜೊತೆ ನಮ್ಗೊಂದು ಪ್ಯಾಂಪ್ಲೇಟ್ ಕೊಟ್ಟಿದ್ದರು ಹೇಗೆಂದ್ರೆ ಆ ಪ್ಯಾಂಪ್ಲೇಟಲ್ಲಿ ಬೇಸಿಕ್ಸ್ ಕೊಳಲು ವಾದಿಸಲಿಕ್ಕೆ ಬೇಕಾದಂಥ ಸರಿಗಮಪದನಿಸ ಯಾವ ಯಾವುದು ಕೀಸ್ ಅಂದರೆ ಯಾವ ಹೋಲ್ ಹಿಡಿದ್ರೆ ಯಾವುದು ಸ್ವರ ಹೊರಗೆ ಬರ್ತದೆ ಅನ್ನೋ ಒಂದು ಮಾಹಿತಿನ ಅದರಲ್ಲಿ ನೀಡಿದ್ದರು ಮತ್ತೇನೆಂದ್ರೆ ಅವ್ರದ್ದು ಇಂಟ್ರೋ ಒಳ್ಳೆಯದಿತ್ತು ಮತ್ತು ಆ ಕೊಳಲು ಚೆಂದ ಇತ್ತು ಈಗಲೂ ಇದೆ ಗಟ್ಟಿಯಾಗಿದೆ ಏನು ಒಂಚೂರು ಡ್ಯಾಮೇಜ್ ಆಗಿಲ್ಲ ಅದಕ್ಕೆ ಕವರಿತ್ತು ಒಳಗೆ ಪೈಪ್ ವಿತ್ತ್ ಕವರ್ ಕವರ್ ಬ್ಯಾಕ್ ಕವರಿತ್ತು ಮತ್ತು ಅಮೆಝಾನ್ ಅವರು ಅದನ್ನು ಪ್ಯಾಕ್ ಮಾಡಿದಂತಹ ರೀತಿ ಬಹಳ ಚೆನ್ನಾಗಿತ್ತು ನಾನು ಎರಡು ದಿನ ಮುಂಚೆ ಆಡ್ರ್ ಮಾಡಿದ್ದೆ ನಂಗೆ ಎರಡು ದಿನ ಆದಮೇಲೆ ಕರೆಕ್ಟ್ ಟೈಮಿಗೆ ಬಂದು ತಲುಪಿಸಿದ್ದಾರೆ ಮತ್ತು ಆ ಕೊಳಲು ಇವಾಗಲು ಚೆನ್ನಾಗಿದೆ ಯೂಸ್ ಮಾಡಲಿಕ್ಕೆ ತುಂಬ ಖುಷಿಯಾಗತ್ತೆ ಶಿವಾಸ್ ಫ್ಲೂಟಿಂದ ಇನ್ನು ನನ್ನ ಕೊಳಲು ತರಿಸಬೇಕಂತ ಅಂದ್ಕೊಂಡೆ ಅದನ್ನು ನೋಡಿದಮೇಲೆ ಆದರೆ ಈಗ ಕಲಿತಾಯಿದ್ದೇನೆ ಫ್ಲೂಟ್ ಫಶ್ಟ್ ಟೈಮ್ ಮತ್ತು ಆ ಕೊಳಲಲ್ಲಿ ಸ್ವರಗಳು ಒಳ್ಳೆಯ ರೀತಿಯಲ್ಲಿ ಹೊರಗೆ ಬರುತ್ತೆ ಯಾವುದ್ರಲ್ಲು ಒಂದು ಅಡಚಣೆ ಅನ್ನೋದು ಉಂಟಾಗಲ್ಲ ಹಾಗು ಅವ್ರು ಕೊಟ್ಟ ಪಾಂಪ್ಲೇಟಿಂದ ನಾವು ಯೂಟ್ಯೂಬಲ್ಲಿ ನೋಡುವ ಒಂದು ಕೆಲಸ ಇಲ್ಲ ಸೋ ಅವ್ರದ್ದು ಅದ್ನ ಕೊಟ್ಟಿದ್ದಾರಲ್ಲ ಅದನ್ನು ನೋಡಿ ಫಶ್ಟಿಗೆ ಕಲಿತು ಆಮೇಲೆ ಕೀಸಿಂದು ಪರಿಚಯ ಅಥವಾ ಹೋಲಿಂದ್ ಪರಿಚಯ ಆದಮೇಲೆ ಆಮೇಲೆ ಫ್ಲೂಟ್ ಇದು ನಮಗೆ ಉಪಯುಕ್ತವಾದಂತದ್ದು ಆ ಪ್ರೋಡಕ್ಟ್ ಒಳ್ಳೆಯ ರೀತಿಯಲ್ಲಿ ಡೆಲಿವರಿ ಮಾಡಿದರು